ಹಲೋ ಹಲೋ ಹಲೋ ರೆಶ್ಟೋರೆಂಟ್ ಓನರ್ ಮಾತಾಡುವುದಾ ಹೌದು ನಿಮ್ಮದು ಹೋಟೆಲ್ ತುಂಬ ಫೇಮಸ್ಸ ಹಾಗೆ ನನಗೆ ಫುಡ್ಡು ಆರ್ಡ್ರ್ ಮಾಡ್ಲಿಕ್ಕೆ ಇತ್ತು ನಿಮ್ಮಿಂದ ಅದಕ್ಕೆ ಭಾಳ ಟೇಸ್ಟ್ ಇರ್ತದಂತೆ ಫುಡ್ಡು ನಿಮ್ಮದು ಎಲ್ಲ ಹೇಳಿದರು ಅಂದರೆ ನಾವು ಟೂರಿಶ್ಟ್ಗಾಗಿ ಬಂದಿದ್ದೇವೆ ಈಗ ಇಲ್ಲಿ ಇಲ್ಲಿ ಜನಗಳೆಲ್ಲ ಹೇಳಿ ನಾವು ಒಂದು ಮೂವತ್ತು ಜನ ಬಂದಿದ್ದೇವೆ ಹಾಗೆ ಹಾಂ ಅಂದರೆ ನಾವು ಪ್ಲೇಸ್ ಎಲ್ಲ ನಾವು ಇಲ್ಲಿ ಉಡುಪಿಯಿಂದ ಬಂದಿದ್ದೇವೆ ಹೌದು ಹಾಂ ಹೌದು ಹಾಗೆ ನಿಮ್ಮದು ಈ ಕಡೆ ಎಲ್ಲ ಸ್ವಲ್ಪ ಫೇಮಸ್ ಅಂತೆ ಫುಡ್ಡೆಲ್ಲ ಸ್ವಲ್ಪ ಟ್ರೆಡಿಷನಲ್ ಫುಡ್ಡೆಲ್ಲ ಹೇಗೆ ನನ್ನ ಹೌದು ನನಗೆ ಸ್ವಲ್ಪ ಅದು ಫುಡ್ಡೆಲ್ಲ ಹೇಗೆ ಇರುತ್ತೆ ನಿಮ್ಮ ಹೋಟೆಲ್ಗಳಲ್ಲಿ ಯಾವ ಫುಡ್ಡೆಲ್ಲ ಇರ್ತದೆ ಅಂತ ಹೀಗೆ ಅಂದರೆ ಹಾಂ ಹಾಂ ಹಾಂ ಹಾಂ ಹಾಂ ಹೀಗೆ ಫಾಶ್ಟ್ ಫುಡ್ ಐಟಮ್ಸ್ ಎಲ್ಲ ಉಂಟಾ ನಿಮ್ಮದ್ರಲ್ಲಿ ಅಂದರೆ ಗೋಬಿ ಅದು ಹಾಂ ಹಾಂ ಹಾಂ ಸಂಜೆ ನಂತರ ಅಲ್ಲವಾ ನಮಗೀಗ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮತ್ತು ರಾಗಿ ಮುದ್ದೆ ಇಷ್ಟು ಆರ್ಡ್ರ್ ಮಾಡ್ಲಿಕ್ಕೆ ಇತ್ತು ಮತ್ತು ಹೌದಾ ಹಾಂ ಅದು ಸಾಯ್ ಅದು ಬೇಡ ನಮಗೆ ಅಂದರೆ ನಮಗೀಗ ರೈಸ ಮತ್ತು ರಾಗಿ ಮುದ್ದೆ ಸಾಂಬಾರು ಅದು ಬೇಕಿತ್ತು ಯಾಕಂದರೆ ಅದು ಫೇಮಸ್ ಅಲ್ಲವಾ ಆ ಕಡೆ ನಾರ್ಮಲ್ ರೈಸಾ ನಾರ್ಮಲ್ ರೈಸ್ ಬೇಡ ಅಂದರೆ ರಾಗಿ ಮುದ್ದೆ ಸ್ವಲ್ಪ ತಿನ್ನುವ ಅಂತ ಆಸೆ ಆಗ್ತದೆ ರಾಗಿ ಮುದ್ದೆ ಹಾಗೆ ರಾಗಿ ಮುದ್ದೆ ಸಾಂಬಾರು ಮತ್ತು ಅನ್ನ ಇಷ್ಟು ಬೇಕಿತ್ತು ಮೂವತ್ತು ಜನ ಇದ್ದಾರೆ ಅಂದರೆ ಆರ್ಡ್ರ್ ಮಾಡಬೇಕು ನಾನು ಅಂದರೆ ನಾವು ಬರುವುದಿಲ್ಲ ನಿಮಗೆ ಎಡ್ರೆಸ್ ನಾನು ಹಾಕ್ತೇನೆ ವಾಟ್ಸ್ಯಾಪ್ಪಲ್ಲಿ ನೀವು ತಂದು ಕೊಡ್ಲಿಕ್ಕೆ ಆಗುತ್ತಾ ಇದು ಆರ್ಡ್ರ್ ಮಾಡಿದರೆ ಹಾಂ ಹಾಂ ಹಾಂ ಅದಕ್ಕೇ ಹಾಂ ಡೆಲಿವರಿ ಫೀಸಾ ಆಂ ಓಕೆ ಓಕೆ ಪರವಾಗಿಲ್ಲ ಕೊಡ್ತೇವೆ ಮತ್ತು ಇದು ಕೂಲ್ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಯಾವುದೆಲ್ಲ ಉಂಟು ಅಂದರೆ ಜ್ಯೂಸ್ ಐಟೆಮ್ಸೆಲ್ಲ ಹಾಂ ಹಾಂ ಹಾಂ ಹಾಂ ಹಾಂ ನಮಗೆ ಒಂದು ವಾಟರ್ಮೆಲ್ ವಾಟರ್ ಆಂ ಹಾಂ ಹಾಂ ಮಿಲ್ಕ್ಶೇಕ್ ಸ ಉಂಟಲ್ಲವಾ ನಮಗೀಗ ಸದ್ಯಕ್ಕೆ ತುಂಬ ಬಿಸಿಲಲ್ಲವಾ ಹಾಗೆ ವಾಟರ್ಮಿಲನ್ ಆದರೆ ಸ್ವಲ್ಪ ಒಳ್ಳೆ ಆಗ್ತದೆ ತಂಪಲ್ಲವಾ ಹಾಗೆ ವಾಟರ್ಮಿಲನು ಆಗ್ತದೆ ಜ್ಯೂಸು ಒಂದು ಮೂವತ್ತು ಜ್ಯೂಸ್ ಟೋಟಲ್ ನಮ್ಗೆ ಎಷ್ಟು ಬಿಲ್ ಆಗ್ತದೆ ಏನಂತೆಲ್ಲ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಅದರಿಂದ ಹಾಂ ಹಾಂ ಓಕೆ ತ್ಯಾಂಕ್ ಯು ಹಾಂ ಓಕೆ ಹಾಂ